ನಾವು ಇತ್ತೀಚಿನ ದಿನಗಳಲ್ಲಿ ಹಲವಾರು ರೀತಿಯ ಬ್ರ್ಯಾಂಡ್ಗಳನ್ನು ಸಹ ನೋಡಬಹುದು ಅಂದರೆ ಯಾವ್ದ್ರುದು ಅಂದರೆ ಈ ಟ್ಯಾಕ್ಟರ್ಗಳದ್ದು ಯಾವ್ಯಾವು ಅಂದರೆ ಮಹೇಂದ್ರ ಟೊಯೋಟೊ ಆಮೇಲೆ ತುಂಬ ಇನ್ನೂ ಹಲವಾರು ಬ್ರ್ಯಾಂಡ್ಗಳ್ನ ಸಹ ಇತ್ತೀಚಿನ ದಿನಗಳಲ್ಲಿ ಕಾಣಬಹುದಾಗಿದೆ ಏ ಬ ಮಹೇಂದ್ರ ಆಗಿರ್ಬೌದು ಇಲ್ಲ ಟೊಯೋಟೊ ಆಗಿರ್ಬೌದು ಅದರದೇ ಆದಂತಹ ಅಂಶವನ್ನು ಹೊಂದಿರುತ್ತೆ ಅಂದರೆ ಏನೇನು ಬೆನಿಫಿಟ್ಸ್ ಇರುತ್ತೆ ಅದನ್ನೆಲ್ಲ ನಾವು ಕಾಣಬಹುದಾಗಿದೆ ಈ ಟ್ಯಾಕ್ಟರ್ಗಳು ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗಿ ಬಳಸುವಂತಹದ್ದಾಗಿದೆ ಗ್ರಾಮೀಣ ಭಾಗದಲ್ಲಿ ಈ ಟ್ಯಾಕ್ಟರ್ಗಳನ್ನು ಬಳಸುವುದು ಹೆಚ್ಚಾಗಿ ಕಾಣಬಹುದು ಈ ಟ್ಯಾಕ್ಟರ್ಗಳಿಂದಾಗಿ ಉಳುಮೆ ಮಾಡಲು ಹೆಚ್ಚು ಉಪಯೋಗ ಆಗ್ತಿದೆ ಹಾಗೆ ಬಿತ್ತನೆಯ ಸಮಯದಲ್ಲೂ ಸಹ ಟ್ಯಾಕ್ಟರ್ ಹೆಚ್ಚು ಉಪಯೋಗ ಆಗ್ತಿದೆ ಕಡಿಮೆ ಸಮಯದಲ್ಲಿ ಹೆಚ್ಚು ಬೆಳೆಯಲು ಇದು ಅವಕಾಶವಾಗಿವೆ ಟ್ಯಾಕ್ಟರ್ನಿಂದ ಹೆಚ್ಚು ಉಪಯೋಗಗಳನ್ನು ಇತ್ತೀಚಿನ ದಿನಗಳಲ್ಲಿ ಕಾಣಬಹುದಾಗಿದೆ ಮೊದಲು ಉಳುಮೆ ಎಂಬುದು ಎತ್ತುಗಳಿಂದ ಆಗ್ತಿತ್ತು ಆದರಿಂದ ಬೆಳೆಗಳು ಸಹ ಕಾಲ ಕಾಲಕ್ಕೆ ತಕ್ಕಂತೆ ಸಿಗ್ತಿರಲಿಲ್ಲ ಇತ್ತೀಚಿನ ದಿನಗಳಲ್ಲಿ ಟ್ಯಾಕ್ಟರ್ಗಳ ಬಳಕೆಯಿಂದಾಗಿ ಬೆಳೆಗಳು ಹಾಗು ಬೆಳೆಯೋ ಸಂದರ್ಭದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳು ಉಂಟಾಗೋದಿಲ್ಲ ಮತ್ತು ಈ ಟ್ಯಾಕ್ಟರ್ಗಳಿಂದ ನಮ್ಮ ಹೊಲದಲ್ಲಿರುವಂತಹ ಯಾವುದೇ ರೀತಿಯ ಉಳುಮೆ ಆದ್ರೂ ಸಹ ಮಾಡಬಹುದಾಗಿದೆ ಅನ್ ಮತ್ತು ಟ್ಯಾಕ್ಟರ್ಗಳಿಂದ ಬಿತ್ತನೆಯ ಸಮಯದಲ್ಲೂ ಸಹ ನಾವು ಯಾವುದೇ ಒಂದು ಬಿತ್ತನೆಯನ್ನು ಮಾಡುವಂತಹ ಕಾರ್ಯದಲ್ಲಿ ಟ್ಯಾಕ್ಟರ್ಗಳನ್ನು ಉಪಯೋಗಿಸಿಕೊಂಡು ನಮ್ಮ ಬೆಳೆಗಳನ್ನು ಬೆಳೀಬಹುದು ಮತ್ತು ಅದರಿಂದ ನಮಗೆ ಹೆಚ್ಚು ಉಪಯೋಗಗಳನ್ನು ಇತ್ತೀಚಿನ ದಿನಗಳಲ್ಲಿ ಕಾಣಬಹುದಾಗಿದೆ ಯಂತ್ರೋಪಕರಣಗಳ ಬಳಕೆಯಿಂದಾಗಿ ನಾವು ಆ ತಂತ್ರಜ್ಞಾನಗಳು ಹೆಚ್ಚಾಗಿರುವುದರಿಂದ ದೇಶದ ಪ್ರಗತಿಗೂ ಸಹ ಇವು ಎಲ್ಲ ಅಂಶಗಳೂ ಕಾರಣವಾಗ್ತವೆ ಅದಲ್ದೆ ಈ ಟ್ಯಾಕ್ಟರ್ಗಳು ನಮ್ಮ ಗ್ರಾಮೀಣ ಭಾಗದವ್ರಿಗೆ ಇದು ಅತ್ಯುತ್ತಮ ಒಂದು ಯಂತ್ರೋಪಕರಣ ಅಂತ ಸಹ ಹೇಳ್ಬೌದು ಈ ರೈತ್ರ ರೈತರಿಗೆ ಪ್ರತಿಯೊಬ್ಬರಿಗೂ ಸಹ ಈ ಹೊಲದಲ್ಲಿ ಮಾಡುವಂತಹ ಕೆಲಸಗಾರರಿಗೆ ಈ ಟ್ಯಾಕ್ಟರ್ ತುಂಬ ಉಪಯೋಗ ಆಗ್ತದೆ ತೋಟದಲ್ಲಿ ಆಗಿರಬಹುದು ಇಲ್ಲ ಹೊಲದ ಕೆಲಸಗಳಲ್ಲಾಗಿರಬಹುದು ಜೋಳ ಹಾಕುವುದು ಭತ್ತ ರಾಗಿ ಮುಂತಾದವುಗಳ ಬೆಳೆಗಳನ್ನು ಬೆಳೆಯೋ ಸಂದರ್ಭದಲ್ಲಿ ಇವುಗಳನ್ನು ಉಳುಮೆ ಮಾಡುವ ಮೂಲಕ ಇವುಗಳಿಂದ ಹಲವಾರು ಉಪಯೋಗಗಳನ್ನು ಪಡಿಬಹುದು ಅದಲ್ದೆ ಈ ಟ್ಯಾಕ್ಟರ್ಗಳು ಸಹ ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಬ್ರ್ಯಾ ಬೇರೆ ಬೇರೆ ಬ್ರ್ಯಾಂಡ್ಗಳಲ್ಲಿ ಬಿಡಾ ಬಿಡುಗಡೆಯಾಗ್ತಿದೆ ಮತ್ತು ಪ್ರಾರಂಭವಾಗ್ತಿದೆ ಪ್ರತಿಯೊಬ್ಬ ಜನರು ತಮಗೆ ಇಷ್ಟವಾದ ಬ್ರ್ಯಾಂಡ್ಗಳಲ್ಲಿ ಟ್ಯಾಕ್ಟರ್ಗಳನ್ನು ಕೊಂಡೊಯ್ತಾರೆ ಅದರಿಂದ ಹೆಚ್ಚು ಉಪಯೋಗಗಳನ್ನು ಪಡೀತಾರೆ ಅದಲ್ದೆ ಪ್ರತಿಯೊಬ್ಬರಿಗೂ ಸಹ ಅವಶ್ಯಕವಾಗಿರುವ ಬೆಳೆಗೆ ಅವಶ್ಯಕವಾಗಿರುವ ಯಂತ್ರೋಪಕರಣ ಅಂದರೆ ಟ್ಯಾಕ್ಟರು ಇದರಿಂದ ತೋಟದ ಕಳೆಗಳನ್ನು ತೆಗೆಯೋದಕ್ಕಾಗ್ಲಿ ಉಳುಮೆ ಮಾಡುವುದಕ್ಕಾಗಲಿ ಇನ್ನೂ ಅತಿ ಹೆಚ್ಚು ಮುಂತಾದ ಅಂಶಗಳಿಗೆ ಈ ಟ್ಯಾಕ್ಟರ್ ತುಂಬ ಉಪಯೋಗ ಆಗ್ತದೆ ಮತ್ತು ಇದು ಹಲವಾರು ಸಾಂಪ್ರದಾಯಿಕ ಪದ್ದತಿಗಳಿಂದ ಅಂದರೆ ಕಡಿಮೆ ಮಾಡ್ತದೆ ಅನ್ ಆದ್ರೂ ಸಹ ನಮ್ಮ ಬೆಳೆಗೆ ಇದು ತುಂಬ ಅವಶ್ಯಕ ಆಗಿದೆ ಸಾಂಪ್ರದಾಯಿಕ ಪದ್ಧತಿಗಳಲ್ಲಿ ಎತ್ತುಗಳನ್ನೂ ಅಲ್ಲಿ ಜೊತೆಗೆ ಉಳುಮೆ ಮಾಡ್ತಿದ್ದರು ಇತ್ತೀಚಿನ ದಿನಗಳಲ್ಲಿ ಟ್ಯಾಕ್ಟರ್ಗಳು ಬಂದಿರುವುದರಿಂದ ಟ್ಯಾಕ್ಟರ್ಗಳ ಮುಖಾಂತರ ಬೆಳೆಗಳನ್ನು ಬೆಳೆಯುವುದು ಹಾಗೂ ಅವುಗಳಿಂದ ಪ್ರತಿಫಲಗಳನ್ನು ಸಹ ಪಡೆಯಬಹುದಾಗಿದೆ ನಮಗೆ ಸೇ ಇರುವಂತಹ ಬೆಲೆಯಲ್ಲಿ ಹೆಚ್ಚು ಉಳುಮೆ ಮಾಡುವ ಮೂಲಕ ಹೆಚ್ಚು ಹೆಚ್ಚು ಬೆಳೆಗಳನ್ನು ಬೆಳೆಯಬಹುದು ಹಾಗೇ ಇದು ಅನಾವಶ್ಯಕ ಸಮಸ್ಯೆಗಳಿಂದ ದೂರ ಮಾಡ್ತದೆ ಅಂತ ಹೇಳಬಹುದು